ನಮ್ಮ ಭಾರತ ಚಹಾಗೆ ಎತ್ತಿದ ಕೈ ಯಾಕೆಂದರೆ ನಮ್ಮ ಭಾರತದಲ್ಲಿ ಚಹಾ ಅಷ್ಟು ಚೆನ್ನಾಗಿರತ್ತೆ ಹೊರಗಿನ ದೇಶದವರು ಭಾರತದ ಚಹಾಗೆ ಗೋಸ್ಕರನೇ ಭಾರತಕ್ಕೆ ಬರುತ್ತಾರೆ ಇಡೀ ಭಾರತದಲ್ಲಿ ಚಹಾ ತುಂಬಾ ಹೆಸರುವಾಸಿ ಆಗಿದೆ ನಮ್ಮ ಭಾರತದಲ್ಲಿ ಕೊಡಗಿನ ಜಾಗದಲ್ಲಿ ಚಹಾವನ್ನು ಚಹಾದ ಎಲೆಗಳನ್ನು ತುಂಬ ಬೆಳೆಯುತ್ತಾರೆ ಇ ಕೊಡಗು ಚಹಾಗೆ ಹೆಸರು ಮಾಡಿದ ಒಂದು ಜಾ ಸ್ಥಳವಾಗಿದೆ ಭಾರತದ ಪ್ರತೀಯೊಂದು ಕಡೆ ಹೊರಗಿನ ದೇಶದವರು ಮೊದಲು ಬಂದರೆ ಚಹಾವನ್ನು ಕುಡಿಯುತ್ತಾರೆ ನಮ್ಮ ಭಾರತದಲ್ಲಿ ಚಹಾ ಕುಡಿಲಿಕ್ಕೆ ಹೊರಗಿನ ದೇಶದವರು ಬರ್ತಾರೆ ಅಂತ ಹೇಳೋದೆ ನಮಗೆ ಒಂದು ಹೆಮ್ಮೆಯ ವಿಷಯವಾಗಿದೆ ಇಡೀ ಭಾರತದಲ್ಲಿ ಚಹಾ ಒಂದು ಹೆಸರುವಾಸಿ ಆಗಿದೆ ಅನ್ನೋದು ನನಗೆ ನಾನು ಭಾರತೀಯಳಾಗಿ ಹೇಳಿಕೊಳ್ಳುದಕ್ಕೆ ತುಂಬಾ ಹೆಮ್ಮೆಪಡುತ್ತೇನೆ ಚಹಾ ಹೇಗೆ ಅಂದರೆ ಕೆಲವರ ತಲೆನೋವನ್ನು ಹೋಗಲಾಡಿಸುತ್ತೆ ಕೆಲವರಿಗೆ ಅಧಿಕವಾದ ಪ್ರೀತಿ ಹೀಗಾಗಿ ಚಹಾ ಕೆಲವರು ಕುಡಿದಿದ್ ತಕ್ಷಣ ತುಂಬಾ ಇಷ್ಟಪಡ್ತಾರೆ ಅದರಲ್ಲೂ ನಮ್ಮ ಮನೆಯಲ್ಲಿ ಚಹಾ ಅಂದರೆ ಸಂಜೆ ವೇಳೆ ಮಾಡೇ ಮಾಡಬೇಕು ಪ್ರತಿ ದಿನ ಸಂಜೆ ಟೈಮ್ ಚಹಾ ಮಾಡಲೇಬೇಕು ಯಜಮಾನರಿಗೆ ಮಕ್ಕಳಿಗೆ ಬರೋರ್ಗೆ ಎಲ್ಲಾರಿಗು ಮತ್ತು ಬರುವಂಥ ಅತಿಥಿಗಳು ಮಧ್ಯಾಹ್ನದಲ್ಲು ಚಹಾ ಕೇಳಿದ್ರೆ ಅವ್ರಿಗೆ ಚಹಾವನ್ನೇ ಮಾಡಿಕೊಡ್ತೇವೆ

ಹಾಗಾಗಿ ಯಾವ್ದು ಇಷ್ಟನೋ ಅದನ್ನು ಮಾಡಿಕೊಡ್ತಿವಿ ಅದರಲ್ಲೂ ನಮ್ಮ ಮನೆಯಲ್ಲಿ ಮಾಡುವಂತಹ ರೆಡ್ ಲೇಬಲ್ ಗ್ರೀನ್ ಲೇಬಲ್ ಈ ಥರ ಚಹಾ ಪುಡಿಗೆ ಶುಂಠಿ ಏಲಕ್ಕಿ ಇದೆಲ್ಲ ಹಾಕಿ ಬೆಲ್ಲವನ್ನು ಹಾಕಿ ಚಹಾ ಮಾಡ್ತೇನೆ ನಮ್ಮ ಮನೆಯವರಿಗೆ ಶುಗರ್ ಇರೋದ್ರಿಂದ ಬೆಲ್ಲದ ಚಹಾವನ್ನು ಕೊಡುತ್ತೇನೆ ಸಕ್ಕರೆ ಜಾಸ್ತಿ ಬಳಸೋದಿಲ್ಲ ನನಗೂ ಅಷ್ಟೆ ಬೆಲ್ಲದ ಚಹಾ ಅಂದರೆ ತುಂಬಾ ಇಷ್ಟ ಮಕ್ಕಳೂ ಸಹ ಕುಡಿತಾರೆ ಕೆಲವು ಸಾರಿ ವಿಪರೀತ ಕಫ ಕೆಮ್ಮು ಇದೆಲ್ಲ ಬಂದಾಗ ಶುಂಠಿ ಹಾಕಿ ಚಹಾವನ್ನು ಮಾಡಿಕೊಡ್ತೇವೆ ಕಷಾಯ ಥರ ಮಾಡಿ ಅವ್ರಿಗೂ ಸಹ ಕೊಡ್ತೇವೆ ಕೆಮ್ಮು ನಿವಾರಣೆ ಆಗುತ್ತೆ ತುಳಸಿ ಎಲೆಗಳು ಹಾಕೋದ್ರಿಂದ ನಮ್ಮ ಗಂಟಲಿನ ಭಾಗದಲ್ಲಿರುವಂಥ ಕೆರೆತ ಇವೆಲ್ಲ ಹೋಗಲಾಡುತ್ತೆ ಚಹಾದಲ್ಲಿ ತುಳಸಿ ಪುದೀನ ಶುಂಠಿ ಇವೆಲ್ಲ ಬೆರೆಸಿ ಚಹಾ ಮಾಡಿ ಬೆಲ್ಲವನ್ನು ಹಾಕಿ ಕುಡಿಯೋದರಿಂದ ದೇಹಕ್ಕೆ ತುಂಬಾ ಒಳ್ಳೆದು ಕೆಲವು ಸಾರಿ ವಿಪರೀತ ತಲೆನೋವಿದ್ದಾಗ ಚಹಾ ಕುಡಿಯೋದರಿಂದ ತಲೆನೋವು ವಾಸಿಯಾಗುತ್ತೆ ಟೆಂಗ್ಷನ್ಸ್ ಫ್ರೀ ಆಗುತ್ತೆ ಕೆಲವರ್ಗೆ ವಿಪರೀತ ಅಂದರೆ ಅರ್ಧ ತಲೆನೋವಿರತ್ತೆ ಆಗ ಚಹಾ ಕುಡಿಯೋದ್ರಿಂದ ತಲೆನೋವು ಬಿಡುತ್ತೆ ನಮ್ಮ ಮನೆಯಲ್ಲಿ ಪ್ರತಿ ದಿನ ಸಂಜೆ ಟೀ ಚಹಾ ಇರಲೇಬೇಕು ಯಜಮಾನರಿಗು ಮತ್ತು ಸ್ನೇಹಿತರಿಗು ಸಹ ಬಂದಾಗ ಮಾಡಿಕೊಡುತ್ತೇನೆ ಮಕ್ಕಳು ಸಹ ಸಲ್ಪ ತಗೋತಾರೆ ನಾನಂತು ವಿಪರೀತ ತಲೆನೋವು ಟೆಂಗ್ಷನ್ ಆದಾಗ ಪುದೀನ ಎಲೆ ಶುಂಠಿ ಏಲಕ್ಕಿ ಹಾಕಿ ಚಹಾವನ್ನು ಮಾಡಿ ಬೆಲ್ಲ ಬೆರಸಿ ಕುಡಿಯುತ್ತೇನೆ ಇದು ನನಗೆ ತುಂಬ ಇಷ್ಟ ಆಗುತ್ತೆ ನಮ್ಮ ಸ್ನೇಹಿತ್ರು ಬಂದಾಗು ಸಹ ನಾನು ಇದೇ ಥರ ಚಹಾ ಮಾಡಿಕೊಟ್ಟಾಗ ಅವ್ರಿಗೂ ತುಂಬ ಇಷ್ಟ ಆಗುತ್ತೆ ಕೆಲವರು ಪುದೀನ ಚಹಾವನ್ನು ಕೇಳ್ತಾರೆ ಅವ್ರಿಗೆ ಅದನ್ನೇ ಮಾಡಿಕೊಡ್ತಿನಿ ಕೆಲವರು ಶುಗರ್ ಬೇಕು ಅಂದೋರಿಗೆ ಶುಗರ್ ಹಾಕ್ತೀನಿ ಬೆಲ್ಲ ಬೇಕು ಅನ್ನೋರಿಗೆ ಬೆಲ್ಲ ಹಾಕ್ಕೊಡ್ತೀನಿ ಆದರೂ ನಮ್ಮ ಮನೆಯಲ್ಲಿ ಬೆಲ್ಲದ ಚಹಾ ತುಂಬ ಮಾಡ್ತೀವಿ ಎಲ್ಲಾರಿಗು ತುಂಬ ಇಷ್ಟ ಆಗುತ್ತೆ